ನಮ್ಮ ಸಮುದಾಯ ಭವನದಲ್ಲಿ ಅಥವಾ ಯಾವುದಾದರೂ ಸ್ಥಳೀಯ ಅಥವಾ ಪ್ರಾದೇಶಿಕ ಪ್ರವಾಸಿ ಆಕರ್ಷಣೆಗಳನ್ನು ಪ್ರವಾಸೋದ್ಯಮಕ್ಕಾಗಿ ಬೆಳೆಸಬಹುದು ಅಂದರೆ ನಮ್ಮ ಮನೆಯಲ್ಲಿರುವ ಎಲ್ಲರೂ ಸೇರಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರವಾಸಕ್ಕಾಗಿ ಭೇಟಿ ನೀಡಿದಾಗ ಅಲ್ಲಿಯೂ ಸಹ ತುಂಬ ಜನರು ಭೇಟಿ ನೀಡುತ್ತಾರೆ ಅಲ್ಲಿ ಬೆಳೆಸಬಹದಾದ ಅಥವಾ ಒಗ್ಗಟ್ಟಿನಿಂದ ಜನರು ಕೂಡಿ ನಲಿಸುತ್ತಾರಾ ಯಾವ ರೀತಿ ಇರ್ತಾರೆ ಎಂಬುವುದರ ಮೂಲಕ ಪ್ರವಾಸೋದ್ಯಮದಲ್ಲಿ ಸಹ ನಾವು ತಿಳಿದುಕೊಳ್ಳಬಹುದು ಅಂದರೆ ದೇವಸ್ಥಾನಗಳು ಸಹ ಹೆಚ್ಚಾಗಿರುತ್ತದೆ ಅಲ್ಲಿನ ವಾತಾವರಣವೂ ಸಹ ಸುಂದರವಾಗಿರುತ್ತದೆ ಅಲ್ಲಿ ಇದ್ದರೆ ಇನ್ನೂ ನಾವು ಇರ್ಬೋದಾ ಬೇಡವಾ ಎಂಬುವುದು ನಮಗೇ ಗೊತ್ತಾಗುತ್ತದೆ ಅದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆ ನಾವು ಪ್ರವಾಸೋದ್ಯಮಕ್ಕಾಗಿ ಭೇಟಿ ನೀಡಿದರೆ ಬೇರೆ ಬ ಕಡೆಯಲ್ಲಿರುವ ವಿಷಯಗಳನ್ನು ಸಹ ನಾವು ತಿಳಿದುಕೊಳ್ಳಬಹುದು ಅಲ್ಲಿನ ರೀತಿ ಈಗ ವಾತಾವರಣ ಹೇಗಿದೆ ಎಂಬುವುದು ಸಹ ನಾವು ತಿಳಿದುಕೊಳ್ಳಲು ತುಂಬ ಈಸಿಯಾಗುತ್ತದೆ ಅದರಿಂದ ಆವಾಗ ಆವಾಗ ಬೇರೆ ಕಡೆ ಭೇಟಿ ಅಂದರೆ ಪ್ರವಾಸೋದ್ಯಮಕ್ಕಾಗಿ ಭೇಟಿ ನೀಡುವುದು ತುಂಬ ಇಷ್ಟವಾಗುತ್ತದೆ